ನಮ್ಮ ಮನೆಯಲ್ಲಿ ರಾತ್ರಿ ಮತ್ತು ಮಧ್ಯಾಹ್ನ ಊಟಕ್ಕಾಗಿ ಚಪಾತಿ ಮಾಡ್ತೇವೆ ಅನ್ನ ಮಾಡ್ತೇವೆ ತಿಳಿಸಾರು ಪಲ್ಯ ಉಪ್ಪಿನಕಾಯಿ ಹಪ್ಪಳ ಇದೆಲ್ಲ ಇರುತ್ತೆ ಒಂದೇನು ವಿಚಾರ ಅಂದರೆ ಮಧ್ಯಾಹ್ನ ನಾವು ಕಛೇರಿಗೆ ಹೋಗೋದ್ರಿಂದ ಎಲ್ಲನೂ ತೊಗೊಂಡೋಗೋಕ್ಕಾಗೋದಿಲ್ಲ ತೊಗೊಂಡೋದ್ರೂ ಎಲ್ಲರ ಮುಂದೆ ಎಲ್ಲನೂ ತಿನ್ನೋದಕ್ಕೂ ಕಷ್ಟವೇ ಈ ಈಗ ಹಾಗಾಗಿ ಚಿಕ್ಕ ಡಬ್ಬಿಯಲ್ಲಿ ಒಂದು ಸ್ವಲ್ಪ ಅನ್ನ ಸಾಮ್ ಸಾರು ಸ್ವಲ್ಪ ಮಜ್ಜಿಗೆ ಕೆಲವೊಮ್ಮೆ ಸೌತೆಕಾಯಿ ಕ್ಯಾರೆಟು ಈ ಥರದ್ದು ಏನಾದ್ರೂ ಇದ್ದರೆ ಅದೊಂದು ಚಿಕ್ಕ ಡಬ್ಬಿಯಲ್ಲಿ ಹಾಕ್ಕೊಂಡು ಹೋಗ್ತೀನಿ ನನ್ನ ಮಧ್ಯಾಹ್ನದ ಊಟ ಇಷ್ಟೇನೆ ಹಾಗೆ ರಾತ್ರಿ ಊಟ ಅಂತ ಹೇಳಿದ್ರೆ ರಾತ್ರಿ ಮನೆಗೆ ಬಂದರೆ ಎಲ್ರು ನಾನು ಸ್ವಲ್ಪ ದಪ್ಪ ಇದ್ದೀನಿ ಸೊ ಎಲ್ರೂ ನನಗೆ ಸಲಹೆ ಕೊಡ್ತಾರೆ ನೀವು ಚಪಾತಿ ಎರ್ಡು ಚಪಾತಿ ತಿನ್ನಿ ಅದು ಎಣ್ಣೆ ಹಾಕದಿರೋ ಚಪಾತಿ ತಿಂದರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೌದು ಅದು ನನಗೂ ಗೊತ್ತು ಆದ್ರೂ ಮಧ್ಯಾಹ್ನ ಸರಿಯಾಗಿ ಊಟ ಇರೋಲ್ಲ ಅಲ್ವ ಹಾಗಾಗಿ ರಾತ್ರಿ ಬಂದಾಗಲೇ ನನಗೇನು ಖುಷಿ ನನ್ನಿಷ್ಟ ನಾನು ಇಷ್ಟಪಟ್ಟು ತಿನ್ನುವಂಥದ್ದು ಒಳ್ಳೆಯ ಅನ್ನ ಅದಕ್ಕೆ ಸಾಂಬಾರು ಪಲ್ಯ ಆಗ್ಬೋದು ಮತ್ತು ನಾನು ಮಾಂಸಹಾರಿ ಹಾಗಾಗಿ ನನಗೆ ವಾರದಲ್ಲಿ ಮೂರು ದಿನ ಮಾಂಸ ಯಾವ್ದಾದ್ರೂ ಇರಲೇಬೇಕು ಕೋಳಿಯನ್ನೋ ಅಥವಾ ಮೊಟ್ಟೆ ಮೀನು ಹೀಗೆ ಏನಾದ್ರೂ ಇದ್ದರೇನೇ ನನಗೆ ಊಟ ಅರಗೋದು ಸೇರೋದು ಸೊ ಹಾಗಾಗಿ ನಾನು ಯಾರು ಏನು ಹೇಳಿದ್ರು ನಿಜ ನನ್ನ ಆರೋಗ್ಯಕ್ಕೆ ಅದು ಹಾನಿ ಅಂತ ಗೊತ್ತು ಆದ್ರೂ ಸಹ ನಾನು ರಾತ್ರಿ ಊಟ ಮಾಡೋದೇನೆ ನಂಗೆ ತುಂಬ ಖುಷಿಯಾಗಿ ಎಲ್ಲ ಮಧ್ಯಾಹ್ನ ಏನೆಲ್ಲ ತಿನ್ನಬೇಕು ಅಂದ್ಕೊಳ್ತೀವೋ ಅದನ್ನೆಲ್ಲ ನಾನು ರಾತ್ರಿ ಊಟದಲ್ಲೇ ತಿನ್ನೋದು ಹ್ಞೂಂ ಹಾಗೆ ಅಂತ ಒಂದು ಒಂದು ದಿನ ತಿಂದಿರ್ತೀನಾ ಸೊ ಮಾರನೆ ದಿನ ಸ್ವಲ್ಪ ಉಪವಾಸ ಮಾಡ್ತೀನಿ ಉಪವಾಸ ಅಂದರೆ ಏನು ತಿಂದಲೇ ಅಲ್ಲ ಒಂದು ಸ್ವಲ್ಪ ಏನಾದ್ರೂ ಪಾನೀಯ ಕುಡ್ಕೊಳ್ಳೋದು ಅಥವಾ ತರಕಾರಿ ತಿಂದ್ಕೊಳ್ಳೋದು ಕೋಸಂಬರಿ ಸೌತೆಕಾಯಿ ಕೋಸಂಬರಿ ಹೆಸ್ರು ಬೇಳೆ ಕೋಸಂಬರಿ ಇದು ಕಡಲೆ ಬೇಳೆ ಕ್ಯಾರೆಟ್ ಹಾಕ್ಕೊಂಡು ಈ ಥರ ಏನಾದ್ರೂ ಇರೋದನ್ನು ತಿನ್ನೋದು ಒಂದು ಒಂದು ಹೊತ್ತು ಸ್ವಲ್ಪ ನಾನು ಅದನ್ನು ಸಮತೋಲನ ಮಾಡ್ತೀನಿ ಒಂದು ದಿನ ನಾನು ಮಾಂಸಹಾರ ಊಟ ಮಾಡಿರ್ತೀನಲ್ಲ ಅದು ನೆಕ್ಸ್ಟ್ ಡ್ ಅಂದರೆ ನಾನು ನಂತರ ದಿನದಲ್ಲಿ ನಾನು ಯಾವ್ದಾದ್ರೂ ಒಂದು ದಿನ ಉಪವಾಸ ಈ ಥರ ಇದ್ದು ನಾನು ಸಮತೋಲನ ಮಾಡ್ಕೊಳ್ತೀನಿ ಹಾಗಾಗಿ ನಾನು ಏನು ನನ್ನ ತೂಕ ಇದೆಯೋ ಅದು ಹಾಗೆ ಉಳ್ಕೊಂಡಿದೆ ಏರ್ತಲೂ ಇಲ್ಲ ಇಳಿತಲೂ ಇಲ್ಲ ಆದರೆ ನಾನು ಊಟ ಮಾತ್ರ ನನ್ನಿಷ್ಟಕ್ಕೆ ನನಗೇನು ಖುಷಿ ಅನ್ಸುತ್ತೋ ಅದನ್ನೇ ತಿಂತಾಯಿದ್ದೀನಿ ಬೆಳಗ್ಗಿನ ತಿಂಡಿ ನೀವು ಬರೀ ಮಧ್ಯಾಹ್ನ ಮತ್ತು ರಾತ್ರಿ ಕೇಳಿದ್ದೀರಾ ಬೆಳಗ್ಗಿನ ತಿಂಡಿ ಬಗ್ಗೆಯೂ ಹೇಳಬೇಕಲ್ವ ಬೆಳಗ್ಗಿನ ತಿಂಡಿ ಕಚೇರಿಗೋಗೋ ಹರಾಬುರಿಯಲ್ಲಿ ಮನೆಯಲ್ಲಿ ಏನೇ ತಿಂಡಿ ಮಾಡಿರ್ತೀವಿ ದೋಸೆ ಆಗ್ಬೋದು ಇಡ್ಲಿ ಆಗ್ಬೋದು ಚಪಾತಿ ಆಗ್ಬೋದು ರೊಟ್ಟಿ ಆಗ್ಬೋದು ಉಪ್ಪಿಟ್ಟು ಆಗ್ಬೋದು ಅವಲಕ್ಕಿ ಆಗ್ಬೋದು ಚಿತ್ರಾನ್ನ ಆಗ್ಬೋದು ಆದರೆ ಒಂದೂ ಆ ಅವಸರದಲ್ಲಿ ತಿನ್ನೋದಕ್ಕೆ ಆಗೋದೇ ಇಲ್ಲ ಹಂಗೂ ಹಿಂಗೂ ತಿಂದೆ ಹೋಗಿ ಕೆಲಸ ಮಾಡೋಕ್ಕೂ ಆಗೋಲ್ವಲ್ಲ ಹಾಗಾಗಿ ಏನೋ ಕೆಲಸ ಮಾಡ್ತಾ ಮಾಡ್ತಾ ಒಂದೆರಡು ಚಮಚ ಹಾಗೆ ತಟ್ಟೆಲಿ ಹಾಕ್ಕೊಂಡು ತಿನ್ಕೊಳ್ಳೋದು ಒಂದಿನ ನಾಲ್ಕು ಸಂಪ್ ಚಮಚ ತಿನ್ಬೋದು ಇಲ್ಲ ಅಂದ್ರೆ ಎರಡು ಚಮಚ ತಿನ್ಬೋದು ಹೀಗೆ ತಿಂದು ಒಂದು ಲೋಟ ನೀರು ಕುಡಿದು ದಡಬಡ ದಡಬಡ ಅಂತ ನನ್ನ ಬ್ಯಾಗು ಎಲ್ಲನೂ ಎತ್ಕೊಂಡು ನಾವು ಕೆಲಸಕ್ಕೋಗಿ ಪಂಚ್ ಮಾಡೋದಿದೆಯಲ್ಲ ಆ ಟೈಮನ್ನ ಪಂಚ್ ಮಾಡಿದ್ಮೇಲೆ ನಮಗೆ ನಿಟ್ಟುಸಿರು ಆಫೀಸ್ ಕಛೇರಿಗೆಲ್ಲ ಹೋದ್ಮೇಲೆ ನಿಮಗೆ ಗೊತ್ತು ಅಲ್ಲಿ ಕೂತ್ಕೊಂಡು ತಿನ್ನೋಕ್ಕಾಗುತ್ತಾ ಬೆಳಗ್ಗೆ ಸೊ ಬೆಳಗ್ಗೆ ನಮ್ಮ ಊಟ ಕಡಿಮೆನೇ ಮಧ್ಯಾಹ್ನ ಡಬ್ಬಿ ಊಟ ಅದು ಕಡಿಮೆ ಮಧ್ಯದಲ್ಲಿ ಎರಡು ಟೈಮ್ ಕಾಫಿ ಕುಡಿತೀವಿ ಹೀಗೆ ಸಂಜೆ ಮನೆಗೆ ಬಂದಾಗ್ಲೂ ಬಂದು ಒಂದು ಕಾಫಿಯೋ ಬ್ರೆಡ್ಡೋ ಬಿಸ್ಕೆಟು ಏನಾದ್ರೂ ಇದ್ದರೆ ತಿಂತೀವಿ ಹಾಗಾಗಿ ರಾತ್ರಿ ನಾವೇನು ಊಟ ಮಾಡ್ತೀವೋ ಅದೇ ನಮಗೆ ತುಂಬ ತುಂಬ ತುಂಬ ಖುಷಿ ಮತ್ತು ಅದೇ ನಾವು ಊಟ ಮಾಡೋದೆ ಆವಾಗಲೇ ಊಟ ಅಂದರೆ ಅದೇನೆ ನಮಗೆ ಇನ್ನು ಇನ್ನೂ ಬೆಳಗ್ಗೆ ದಿನದ ದಿನ ಪೂರ್ತಿ ನಮಗೇನು ಸರಿಯಾಗಿ ಇರೋದಿಲ್ಲ ಹೊಟ್ಟೆಗೆ ರಾತ್ರಿ ಊಟ ಮಾತ್ರ ಮೃಷ್ಟಾನ್ನ ಎಲ್ಲ ಸಾಂಬಾರು ಆಗ್ಬೋದು ಪಲ್ಯ ಆಗ್ಬೋದು ಮೊಟ್ಟೆ ಆಗ್ಬೋದು ಏನಿದೆಯೋ ಅದನ್ನೆಲ್ಲವೂ ನಾವು ಮಾಡ್ಕೊಂಡು ತಿನ್ಬೆ ತಿಂತೀವಿ ಅದು ಹೇಗೆ ಒಂಬತ್ತು ಗಂಟೆ ಆದ್ರೂ ಅಷ್ಟೇ ನನಗೆ ಗೋಬಿ ತಿನ್ನಬೇಕು ಅಂತ ಅಂದ್ರೆ ನಾನು ಆ ಗೋಬಿ ತರಿಸ್ಕೊಂಡು ನಾನು ತಿಂದೇ ತಿಂತೀನಿ ಪ್ರ ಫ್ರೈಡ್ ರೈಸ್ ತಿನ್ನಬೇಕು ಪಾನಿಪುರಿ ತಿನ್ನಬೇಕು ಕಚೋರಿ ತಿನ್ನಬೇಕು ಬಜ್ಜಿ ಬೋಂಡಾ ತಿನ್ನಬೇಕು ಅದೇನೇ ಆದ್ರೂ ಊಟ ನನ್ನಿಷ್ಟ ಅದು ಹಾಗಾಗಿ ನಾನು ನನ್ನಿಷ್ಟ ಏನು ಬರುತ್ತೋ ಅದನ್ನೇ ಮಾಡ್ತೀನಿ ನಾನು ನೋಟ ಪರರ ಇಷ್ಟ ಊಟ ನನ್ನಿಷ್ಟ ಅಂತ ಗಾದೆಯೇ ಇದೆಯಲ್ವ ಅದಕ್ಕೆ ಊಟದ ಬಗ್ಗೆ ನಾನು ಯಾವತ್ತೂ ಕೊರತೆ ಮಾಡೋಲ್ಲ ನಾವು ದಪ್ಪ ಇರಲಿ ಸಣ್ಣ ಇರಲಿ ನಮಗೇನು ಖುಷಿಯೋ ಅದೇ ನಾಲ್ಗೆಗೆ ಏನು ರುಚಿ ಅನ್ಸುತ್ತೋ ಅದೇನೆ ನಮಗೇನು ಖುಷಿ ಅದನ್ನೇ ನಾವು ಮಾಡ್ತೀವಿ ಅದನ್ನೇ ತಿಂತೀವಿ ಗೋಬಿ ಪಾನಿಪುರಿ ಈಗೆಲ್ಲ ಬಂದಿದೆಯಲ್ಲಪ್ಪ ಬರ್ಗರ್ ಅಂತೆ ಪಾವ್ ಬಾಜಿ ಅಂತೆ ಕೊಲ್ಲಾಪುರಿ ಭೇಲ್ ಅಂತೆ ಹೀಗೆ ನಾನು ವಾರದಲ್ಲಿ ಏನಾದ್ರೂ ವಿಭಿನ್ನವಾಗಿ ನಾನು ಏನು ತಿಂದಿರಲಿಲ್ವೋ ಅದನ್ನೆಲ್ಲನೂ ಮೊಬೈಲಲ್ಲಿ ನೋಡೋದು ಸ್ವಿಗ್ಗಿನಲ್ಲಿ ನೋಡೋದು ಓ ಇದನ್ನ ತಿಂದಿದ್ದೀನಾ ಹಾಂ ಇದಿಲ್ಲ ಅಲ್ಲವಾ ಇದನ್ನು ಬುಕ್ ಮಾಡೋಣ ಸೊ ಇದು ತಿಂದಿದ್ದೀನಾ ಇದು ಇದಾಗಿದೆಯಾ ಹೀಗೆ ನಾನು ನೋಡಿ ನೋಡಿ ನೋಡಿ ಊಟದ ವಿಚಾರವಾಗಿ ನನಗೇನಿಷ್ಟ ಅದನ್ನೇ ರಾತ್ರಿ ಹೊತ್ತು ನನ್ನ ಕೆಲಸನೇ ಇದೇನೆ ಸಂಜೆಯೇ ಕೂತ್ಕೊಳ್ತೀನಿ ಎಲ್ಲ ನೋಡೋದು ಈ ಹೋಟ್ಲಲ್ಲಿ ಏನು ಸಿಗುತ್ತೆ ಇದು ಯಾವ್ದು ಯಾವುದಕ್ಕೆ ಮಸಾಲ ದೋಸೆ ಇಲ್ಲಿ ಚೆನ್ನಾಗಿರುತ್ತೆ ನಾವು ಮಾತಾಡುವಾಗ್ಲೂ ಅದೇನೇ ಬರೀ ಊಟದ ಬಗ್ಗೆಯೇ ಮಾತಾಡ್ತಾಯಿರ್ತೀವಿ ಇಲ್ಲಿಯೇ ಇಲ್ಲೇನು ಇಲ್ಲೇನು ಮಾಡ್ತಾರೆ ಈ ಅಂಗ್ಡಿನಲ್ಲಿ ಏನು ಸಿಗುತ್ತೆ ಈ ಹೋಟ್ಲಲ್ಲಿ ಯಾವ್ದು ಚೆಂದ ಇರುತ್ತೆ ಈಗ ನಾವು ಹೇಳೋಲ್ವ ಗುರು ಗುರು ಸ್ವೀಟ್ ಅಂತ ಇದೆಯಲ್ಲ ಅಲ್ಲಿ ಮೈಸೂರು ಪಾಕು ತುಂಬ ಚೆನ್ನಾಗಿರುತ್ತೆ ಹೀಗೆ ಧಾರವಾಡ ಅಂದರೆ ಪೇಡ ಹೀಗೆ ಒಂದೊಂದು ಕಡೆ ಒಂದೊಂದು ರುಚಿ ಅವು ಅದರದ್ದೇ ರುಚಿಗಳಿರುತ್ತೆ ಸೊ ಹಾಗೆಯೇ ನಾವು ಏನಿಷ್ಟ ಪಡ್ತೀವೋ ಅದೇನೇ ಸೊ ರಾತ್ರಿಯ ಊಟಕ್ಕಾಗಿ ನಮ್ಮನೆಯಲ್ಲಿ ಬಹಳ ಬಹಳ ಬಹಳ ವಿರಳ ಅನ್ನೋದು ಸಸ್ಯಹಾರ ಊಟ ಮಾಂಸಹಾರ ಊಟವೇ ಜಾಸ್ತಿ ಇರುತ್ತೆ ನಾವು ಎಲ್ರೂ ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀವಿ ಸೊ ಎಲ್ಲರೂ ಸೇರೋದೆ ಸಂಜೆ ಸೊ ಸಂಜೆ ಹೊತ್ತಲ್ಲಿ ನಾವು ಒಳ್ಳೆಯ ಊಟ ಮಾಡ್ತೀವಿ ಅದಲ್ಲದೆಲೆ ಭಾನುವಾರದೊತ್ತು ಚೆನ್ನಾಗಿರುತ್ತೆ ಅಡುಗೆ ಎಲ್ಲ ಮುದ್ದೆ ಮಾಡ್ತೀವಿ ಒಂದೊಂದು ಒಮ್ಮೊಮ್ಮೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಈ ಥರನೂ ಒಂದು ಒಂದೊಂದ್ಸರ್ತಿ ಮಾಡ್ತೀವಿ ರಾತ್ರಿ ಊಟಕ್ಕೆ ನಾವು ಹೆಚ್ಚಾಗಿ ಬ್ರೇಕ್ಫಾಸ್ಟ್ ಪ್ರಿಫರ್ ಮಾಡ್ತಾರೆ ನಮ್ಮನೆಗಳಲ್ಲಿ ಅಂದರೆ ತಿಂಡಿನೇ ಈಗ ನಮ್ಮಜ್ಜಿ ಇದ್ದಾರೆ ನಮ್ಮ ಜೊತೆ ನಮ್ಮತ್ತೆ ಇದ್ದಾರೆ ಅವರೆಲ್ಲ ರಾತ್ರಿ ಹೊತ್ತು ಅನ್ನ ತಿನ್ನೋಲ್ಲ ಸೊ ಅವ್ರಿಗೆ ನಾವು ಚಪಾತಿಯೂ ವಯಸ್ಸಾಗಿದೆ ಚಪಾತಿ ಅಗೆಯೋದಕ್ಕಾಗೋಲ್ಲ ಸೊ ಹಾಗಾಗಿ ದಿನಾ ದಿನಾ ಪ್ರತಿದಿನ ಅವರು ಇಡ್ಲಿಯೋ ದೋಸೆಯೋ ಅಥವಾ ರವೆ ದೋಸೆನೋ ಹೀಗೆ ಅವರಿಗೆ ಅದೇ ಸೇರೋದು ಪಾಪ ಆ ಥರ ಮಾಡಿಕೊಡ್ಲೇಬೇಕು ಒಂದೊಂದು ದಿನ ಅವ್ರಿಗೆ ಹಾಕೋ ದೋಸೆಯೇ ನಾವು ಎರಡು ಹಾ ಎರಡು ತಿಂದ್ಕೊಂಡು ಸುಮ್ಮನೆ ಆಗೋ ದಿನವೂ ಇರ ಇದೆ ದಿನಾ ನಾವು ಮಾಂಸಹಾರ ಮಾಡ್ಕೊಳ್ಬೇಕೇ ಅಂತಲೂ ಇಲ್ಲ ಒಂದೊಂದು ಒಂದೊಂದು ದಿನ ಸ್ವಲ್ಪ ಹಾಗೆಯೇ ಬದಲಾಗ್ತೀವಿ ಯಾವಾಗ ಮಾಡೋಲ್ಲವೋ ಸೋಮವಾರ ಶನಿವಾರ ಕೋಳಿನ ಕೊಯ್ಯಂಗಿಲ್ಲ ಅಂತ ಇದೆಯಲ್ಲಪ್ಪ ಹಾಗೆ ಆ ಥರ ಶೊ ಸೋಮವಾರ ಶನಿವಾರ ಶುಕ್ರವಾರ ಈ ಗುರುವಾರ ಹೀಗೆ ನಾವು ಈ ದಿ ಈ ದಿನಗಳಲ್ಲಿ ನಮ್ಮನೆಯಲ್ಲಿ ನಾವು ಮಾಂಸಹಾರ ಮಾಡೋಲ್ಲ ತಿನ್ನೋಲ್ಲ ಯಾಕೆಂದರೆ ರಾಯರು ಈಶ್ವರ ಮನೆ ದೇವರು ಹೀಗೆ ಎಲ್ಲ ಸ್ವಾಮಿ ದೇವಸ್ಥಾನ ಹೀಗೆ ಎಲ್ಲದಕ್ಕೂ ಹೋಗೋದರಿಂದ ಆ ದಿನಗಳಲ್ಲಿ ತಿನ್ನೋಲ್ಲ ಸೊ ನಮಗೆ ಉಳ್ದಿರೋದು ಯಾವುದು ಮಂಗಳವಾರ ಬುಧುವಾರ ಭಾನುವಾರ ಈ ಮೂರು ದಿನ ಮಾತ್ರ ಯಾವ್ದ್ ಏನೇ ಆದ್ರೂ ಮನೆಯಲ್ಲಿ ನಾವು ಮಾಂಸಹಾರ ಮಾಡಿಯೇ ಮಾಡ್ತೀವಿ ತಿಂದೇ ತಿಂತೀವಿ ಹೀಗಾಗಿ ರಾತ್ರಿ ಹೊತ್ತು ನಾನು ಹೇಳಿದ ಎಲ್ಲರೂ ಅವರವ್ರಿಗೆ ಬೇಕಾಗಿರೋ ಥರ ಇದ್ದಾರೆ ನಾನು ಮಾತ್ರ ರಾತ್ರಿ ಅನ್ನ ತಿನ್ನದೇ ಮಲ್ಗೋಲ್ಲ ಯಾವ ಚಪಾತಿ ತಿಂದ್ರೂ ಸ್ವಲ್ಪ ಅನ್ನ ನನಗೆ ಬೇಕೇ ಬೇಕು ಹಾಗಾಗಿ ನಂಗೆ ತುಂಬನೇ ಅನ್ನಕ್ಕೆ ಅನ್ನ ಅಂದರೆ ನಿಜವಾಗ್ಲೂ ಅಲ್ಲವಾ ದಿನಾ ತಿಂತಾಯಿದ್ರೂನು ಬೇಜಾರಾಗೋಲ್ಲ ಆದರೆ ನಾವು ಒಂದಿನ ನಾನು ಒಬ್ರಿಗೆ ಪ್ರಶ್ನೆ ಮಾಡಿದ್ದೆ ನಮ್ಮ ಸ್ನೇಹಿತರು ಒಬ್ಬರು ಉತ್ತರ ಕರಾ ಉತ್ತರ ಪ್ರದೇಶದಿಂದ ಇದ್ದಾರೆ ಅವರು ಯಾವಾಗ್ಲೂ ಅವ್ರ ಮನೆಯಲ್ಲಿ ರೊಟ್ಟಿಯೇ ಮಾಡೋದು ಗೋಧಿ ರೊಟ್ಟಿ ನಾನು ಕೇಳ್ತೀನಿ ನಿಮ್ಗೇನು ಬೇಜಾರಾಗೋಲ್ವ ದಿನಾ ರೊಟ್ಟಿ ತಿಂತೀರ ರೊಟ್ಟಿ ಅಂದರೆ ಚೌ ಚಪಾತಿ ಚಪಾತಿ ತಿಂತೀರಾ ನನಗಂತೂ ಅದನ್ನ ನೋಡಿದ್ರೇನೆ ಒಂಥರ ಆಗುತ್ತಪ್ಪ ನಂಗೆ ತಿನ್ನೋಕ್ಕಾಗೋಲ್ಲ ಆದರೆ ತಕ್ಷ್ಣಕ್ಕೆ ಅವ್ರು ನನಗೆ ಏನು ಹೇಳಿದ್ರು ಗೊತ್ತಾ ನಿಮಗೆ ದಿನಾ ಅನ್ನ ತಿಂತೀರಲ್ಲ ನಿಮಗೆ ಬೇಜಾರಾಗೋಲ್ವ ಹಾಗೆ ನಮ್ಮ ಕಡೆ ಎಲ್ಲ ಚಪಾತಿ ನಿಮ್ಮ ಕಡೆ ಎಲ್ಲ ಅನ್ನ ಹಾಗೆ ನಮಗೆ ನಿಮ್ಮ ನಮಗೆ ಹೇಗೆ ಚಪಾತಿ ತಿಂದರೆ ನಿಮಗೆ ಹೇಗೆ ಅನ್ನ ತಿಂದರೆ ಬೇಜಾರಾಗೋಲ್ವೋ ಹಾಗೆಯೇ ನಮಗೆ ಚಪಾತಿ ತಿಂದರೆ ಬೇಜಾರಾಗೋಲ್ಲ ಹೌದಲ್ವ ನಾನು ಕೇಳಿರೋ ಪ್ರಶ್ನೆ ತಪ್ಪು ಹೌದು ಅವ್ರಿಗೇನು ಇಷ್ಟ ಅದೇ ಇಷ್ಟೇ ನಮ್ಮನೆಯಲ್ಲಿ ಅಡುಗೆ ರಾತ್ರಿ ಹೊತ್ತು ಮಧ್ಯಾಹ್ನದ ಏನು ಸಾಂಬಾರು ಉಳ್ದಿರುತ್ತೋ ಅದಿರುತ್ತಾ ಅದ್ರ ಜೊತೆಗೆ ಏನಾದ್ರೂ ಬೇಕು ಅಂತ ಅಂದ್ರೆ ನಾವು ಚಿಕನ್ನು ಮಟನ್ನು ಆ ಥರ ಫಿಶ್ಶು ಎಗ್ ಈ ಥರ ಏನಾದ್ರೂ ತೊಗೊಂಡು ಮಾಡ್ತೀವಿ ಅದನ್ನ ನೆಂಚ್ಕೊಳ್ಳೋಕ್ಕೆ ಅಂತ ಏನೂ ಇಲ್ಲ ಅಂತ ಅಂದ್ರೆ ಏನಾದ್ರೂ ಒಂದು ಪಲ್ಯ ಇರುತ್ತೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದ್ದೇ ಇರುತ್ತೆ ತಿಳಿಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ಕೊಳ್ತೀವಿ ಸೊ ಪ್ರಾಮುಖ್ಯತೆ ರಾತ್ರಿ ಊಟಕ್ಕೆ ಜಾಸ್ತಿ ಕೊಡ್ತೀವಿ ಯಾವುದೇ ತೂಕ ಕಡಿಮೆ ಜಾಸ್ತಿ ಇದ್ರ ಬಗ್ಗೆ ಯೋಚ್ನೆಯೇ ಮಾಡೋಲ್ಲಪ್ಪ ಊಟ ಮಾಡ್ಬೇಕೆಂದರೆ ಚೆನ್ನಾಗಿ ಊಟ ಮಾಡಬೇಕ್ರಿ ನಾವು ಚೆನ್ನಾಗಿರ್ಬೇಕು ನಮ್ಗೆ ಇಷ್ಟಪಟ್ಟಿದ್ನನ್ನ ನಾವು ತಿನ್ನಬೇಕು ಸೊ ನಮ್ಮನೆಯಲ್ಲಿ ಸಾಮಾನ್ಯವಾಗಿ ಈ ಥರ ಅಡುಗೆಗಳೆಲ್ಲ ಮಾಡ್ತಾರೆ ಇಷ್ಟೇ ಇನ್ನೇನು ಹೇಳಲಿ ಊಟದ ಬಗ್ಗೆ ಊಟ ಅಂದರೆ ಎಲ್ಲರಿಗೂ ಇದು ಭೋಜನ ಪ್ರಿಯರು ನಾವು ಸೊ ಭೋಜನ ಭೋಜನ ಪ್ರಿಯೆ ಥ್ಯಾಂಕ್ ಯು ಧನ್ಯವಾದಗಳು